ಹಲೋ ಹೆಂಗಿದೀಯಮ್ಮಾ ಹ್ಞೂ ನಾನು ಚೆನ್ನಾಗಿದ್ದಿನಮ್ಮಾ ನೀನು ಹೆಂಗಿದೀಯಾ ಹ್ಞೂ ಸರಿ ಅಮ್ಮ ಅಯ್ಯೋ ನಮ್ಮ ಮನೆಹತ್ರ ಯಾಕಮ್ಮ ಹೇಳ್ತೀಯ ಈ ಚರಂಡಿ ಪಕ್ದಾಗೆ ಮೋರಿ ಬೇರೆ ಬಂದೈತೆ ತುಂಬ ಗಲೀಜಮ್ಮ ತುಂಬ ಈ ಮಳೆ ಬಂದರೆ ಇನ್ನೂ ಗಲೀಜಮ್ಮ ಕವರು ಪೇಪರೂ ಅದೂ ಇದೂ ಪ್ಲ್ಯಾಸ್ಟಿಕು ಎಲ್ಲ ಒಡ್ಕೊಂಡು ಬಂದ್ಬಿಡ್ತೈತೆ ಅಮ್ಮ ಆ ಕೌನ್ಸ್ಲರ್ಗೆ ಎಷ್ಟು ಸತಿ ಹೇಳೋದಮ್ಮ ಅವ್ನು ಕ್ಲೀನ್ ಮಾಡೋದೆ ಇಲ್ಲ ಹೋಗಿ ಹೇಳಿದ್ರೆ ಆಯ್ತು ಅಕ್ಕ ಮಾಡ್ತಿನಕ್ಕ ಅಂತಾನೆ ಮಾಡೋದೆ ಇಲ್ಲ ಅವ ಆಯ್ತಮ್ಮ ಇವತ್ತು ಬತ್ತಾರೆ ಕ್ಲೀನ್ ಮಾಡೋಕೆ ನಾಳೆ ಬತ್ತಾರೆ ಕ್ಲೀನ್ ಮಾಡೋಕೆ ಅಂತಾರೆ ಬರೋದೇ ಇಲ್ಲ ಎಷ್ಟು ಸತಿ ಅಂತ ಹೋಗಿ ಕಂಪ್ಲೇಟ್ ಮಾಡೋದಮ್ಮ ನಾವು ಈ ಬಿಸಿಲಿಗಂದ್ರೇ ಈ ವಾಸನೆ ಅಂದರೆ ವಾಸನೆ ಆ ಮೋರಿಯಾಗ ಮಳೆ ಬಂದರೆ ತುಂಬ್ಕೊಬಿಡ್ತೈತೆ ಬಿಸಿಲು ಬಂದರೆ ವಾಸನೆ ಹೊಡಿತೈತೆ ಏನಮ್ಮ ಮಾಡೋದು ಹೋಗು ಕೌನ್ಸ್ಲರ್ನು ಸರಿ ಇಲ್ಲ ಅಕ್ಕಪಕ್ಕ ಇರೋರೂ ಸರಿ ಇಲ್ಲಮ್ಮ ಹೋಗು ನಮ್ಮನೆ ಹತ್ತಿರ ಇರೋದು ನಾವೇ ಸುತ್ತ ಮಾಡ್ಕೋಬೇಕು ಈ ಪಕ್ದಲ್ಲಿ ಹೋಗಿ ಕರೆದ್ರೆ ಅವ್ರು ಬರೋದೇ ಇಲ್ಲ ಬಾ ಸ್ವಲ್ಪ ಕ್ಲೀನ್ ಮಾಡೋಣ ನಾವು ಏನಕ್ಕೆ ಕ್ಲೀನ್ ಮಾಡಬೇಕು ನಾವು ಬರೊಲ್ಲ ನಿಮ್ಮ ಬೇಕೆಂದ್ರೆ ನೀವು ಮಾಡ್ಕೋಳ್ರಿ ಇಲ್ಲಂದ್ರೆ ನಾವು ಬರೊಲ್ಲ ಮಾಡಿದ್ರೆ ಮಾಡಿರಿ ಇಲ್ಲಂದ್ರೆ ಹಂಗೆ ಬಿಟ್ಟಾಕ್ರಿ ಅಂತಾರೆ ಅವ್ರು ಅಯ್ಯೋ ಏನಕ್ಕೆ ಅಮ್ಮ ಒಂದೊಂದ್ಸತಿ ಹಾವುನೂ ಬಂದ್ಬಿಡ್ತೈತೆ ಮನೆಹತ್ರ ಎಲ್ಲ ಮಕ್ಳು ಬೇರೆ ಇಕ್ಕೊಂಡಿದೀನಮ್ಮ ಚಿಕ್ಕ ಮಕ್ಕಳ್ನ ತುಂಬ ಭಯ ಆಗುತ್ತೆ ನನಗೆ ಮಕ್ಕಳ್ಗೆ ಏನಾನ ಹೆಚ್ಚು ಕಡ್ಮೆ ಆದರೆ ಏನ್ಮಾಡೋದು ಅಂಂದ್ಬಿಟ್ಟು ಏನು ಒಬ್ರಿಗೊಬ್ರು ಇಲ್ಲಿ ಅಜ್ಜಸ್ಟ್ ಮಾಡೋದೆ ಇಲ್ಲಮ್ಮ ಒಬ್ರು ಹೋಗ್ತಾರಲ್ಲ ಕ್ಲೀನ್ ಮಾಡೋಕೆ ನಾವೂ ಹೋಗೋಣ ಅವ್ರ ಜೊತೆಗೆ ಮಾಡೋಣ ಅಂತ ಹೇಳಿದ್ರೆ ಯಾರೂ ಅರ್ಥವೇ ಮಾಡ್ಕೊಳ್ಳೋಲ್ಲಮ್ಮ ಸರಿ ಅಮ್ಮ ಹ್ಞೂ ನಾಳೆ ಬರ್ತಿನಿಯಮ್ಮ ನಾನು ಊರಿಗೆ ಹಾಂ ಸರಿ ಸರಿ ನೀನು ಯಾವಾಗ ಬತ್ತಿಯಾ ಹಾಂ ಸರಿ ನಿನ್ಗೆ ಯಾವಾಗ ಫ್ರೀ ಇರ್ತೈತೆ ಅವಾಗ ಬಾ ಅಮ್ಮ ಮಾತಾಡೋನ ಸರಿ ಅದೇ ಇನ್ನೊಂದ್ಸತಿ ಕೌನ್ಸ್ಲರ್ಗೆ ಹೇಳ್ತೀನಿ ಅಣ್ಣ ಹಿಂಗಾಗೈತೆ ಮಾಡ್ತೀರೋ ಇಲ್ಲ ಇಲ್ಲ ನಾವೇ ಮಾಡ್ಕೊಬಿಡೋಣ ಅಂತ ಅವ್ರು ಏನಾನ ಅಂದರೆ ಸರಿ ಮಾಡ್ಕೊಡ್ತಾರ ನೋಡ್ತೀನಿ ಇಲ್ಲಾಂದ್ರೆ ನಾನೇ ಆಳ್ಗಳು ಇಕ್ಕಿ ಮಾಡ್ಕೊಳ್ತೀನಿ ಅಮ್ಮ ಸರಿ ಏನು ಕಾಸು ಒಂದು ಐನೂರ್ರುಪಾಯಿ ಕೊಟ್ರೆ ಮಾಡ್ಕೊಡ್ತಾರೆ ಐನೂರ್ರುಪಾಯಿದ್ರೆ ಆರುನೂರು ಏಳುನೂರ್ರುಪಾಯಿನೂ ಹೋಗ್ಲಿ ಅಮ್ಮ ನಾನು ಮಾಡ್ಕೊಳ್ತೀನಿ ಮಕ್ಳು ಸೊಳ್ಳೆಗಳು ಜಾಸ್ತಿ ಇಲ್ಲಿ ಕಸ ಜಾಸ್ತಿ ಇದ್ರೆ ಸೊಳ್ಳೆ ಜಾಸ್ತಿ ಬತ್ತೈತೆ ಸೊಳ್ಳೆ ಜಾಸ್ತಿ ಬಂದ್ರೆ ಮಕ್ಳಿಗೆ ಜ್ವರ ಬರ್ತೈತೆ ಆಸ್ಪೆಟ್ಲ್ಗೆ ಇಕ್ಕೊದು ಕಾಸು ಅವ್ರಿಗೇ ಕೊಡೋಣ ಐನೂರ್ರುಪಾಯಿ ಆಂ ಹಂಗೇ ಮಾಡ್ತಿನಿಯಮ್ಮ ನಾನು ಐನೂರ್ರುಪಾಯಿ ಅವ್ರು ಕೊಟ್ಟು ಕ್ಲೀನ್ ಮಾಡಿಬಿಟ್ರೆ ಸರೀ ಇನ್ನು ಆಸ್ಪೆಟ್ಲ್ಗೆ ಹೋದ್ರೇ ಎರ್ಡು ಸಾವಿರ ಮೂರು ಸಾವಿರ ಇಕ್ಬೇಕು ಅಲ್ಲಿ ಆಂ ಅದೇ ಅಲ್ಲಿ ಎರ್ಡು ಸಾವಿರ ಮೂರು ಸಾವಿರ ಇಕ್ಕೋದು ಇವ್ರ್ಗೆ ಐನೂರ್ರುಪಾಯಿ ಕೊಟ್ಬಿಡೋಣ ಕ್ಲೀನ್ ಮಾಡೋಕ್ಕೆ ಅವರು ಇವರೆಲ್ಲ ಮಾಡೋದೇ ಬೇಡ ಸುಮ್ನೆ ಏನಕ್ಕೆ ಜಗ್ಳ ಅಲ್ಲಿ ಹೋಗಿ ಜಗ್ಳ ಮಾಡೋದು ಇಲ್ಲಿ ಹೋಗಿ ಜಗ್ಳ ಮಾಡೋದು ಅದೆಲ್ಲ ಏನೂ ಬೇಡಮ್ಮ ನಾನೇ ಕಾಸು ಕೊಟ್ಟು ಮಾಡ್ಕೊಳ್ತೀನಿ ಆಂ ಸೊಳ್ಳೆ ಜಾಸ್ತಿ ಆಗುತ್ತೆ ಅದಕ್ಕೆ ನಂಗೆ ಭಯ ಮಕ್ಕಳ್ಗೆ ಏನನ ಜ್ವರ ಬಂದರೆ ಏನ್ಮಾಡೋದು ಸೊಳ್ಳೆ ಬಿಟ್ಟು ಈ ಕವರ್ಗಳು ಈ ಮಕ್ಲು ಪ್ಯಾಂಪರ್ಸ್ನು ಕಿತ್ತು ಅಲ್ಲಿ ಮೋರಿಯಾಗೆ ಬಿಸಾಕ್ತಾರೆ ಅಮ್ಮ ಅವರು ಅವ್ರಿಗೇನೂ ಸ್ವಲ್ಪವೂ ಬುದ್ಧಿ ಇಲ್ಲ ಪಕ್ದ ಮನೆಯವರು ಆಂ ಪ್ಯಾಂಪರ್ಸ್ ಒಂದು ಕವರಗೆ ಹಾಕಿ ದೂರ ಬಿಸಾಕಿದ್ರೆ ಹ್ಞೂ ಸರಿ ಹೋಗುತ್ತೆ ಅವರು ಕವರಲ್ಲು ಹಾಕೋಲ್ಲ ಏನು ಹಂಗೆ ಬಿಸಾಕಿ ಮೋರಿಯಲ್ಲಿ ಬಿಸಾಕಿ ಬಿಡ್ತಾರಮ್ಮ ಕಸಗಳೆಲ್ಲ ಗುಡಿಸ್ರಿ ಕೊ ಗುಡ್ಸ್ಕೊಂಡ್ಬಂದು ಆ ಮೋರಿಯಲ್ಲಿ ಹಾಕ್ತಾರಮ್ಮ ಅವ್ರಿಗೇನೂ ಬುದ್ಧಿಯೇ ಇಲ್ಲ ಹೊಟ್ಟೆಗೇನು ತಿಂತಾರಮ್ಮ ಅವರು ನಾವು ನೋಡ್ರಿ ಕಸ ಎಲ್ಲ ಗುಡಿಸಿ ಒಂದು ಕವರಾಗೆ ಹಾಕಿ ಕಸ ಬಂಡಿ ಬರ್ತೈತೆ ಅದ್ರಲ್ಲಿ ಹಾಕ್ತೀರಿ ಏನು ಅವ್ರಿಗೆ ಜ್ಞಾನಯಿಲ್ಲ ಸ್ವಲ್ಪವೂ ಅವ್ರ ಮನೆಲು ಮಕ್ಳು ಅವ್ರೆ ಬುದ್ಧಿ ಇಲ್ಲ ಅವ್ರಿಗೆ ನಮ್ಮ ಮಕ್ಕಳ ಥರ ತಾನೇ ಅವ್ರ ಮಕ್ಳೂ ನಾವು ಹಂಗೆ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕಮ್ಮ ಹ್ಞೂ ಜನಗ್ಳೇ ಸರಿ ಇಲ್ಲ ಹೋಗು ಯಾರತ್ರ ಹೇಳೋದು ಯಾರತ್ರ ಬಿಡೋದು ಅಂತೇ ನನಗೆ ಗೊತ್ತಾಗಿಲ್ಲ ಆಮೇಲೆ ಅದೇ ನಾಳೆ ಹೋಗಿ ಇನ್ನೊಂದ್ಸತಿ ಆ ಕೌನ್ಸ್ಲರತ್ರ ಹೇಳ್ತೀನಿ ಅಣ್ಣ ಹಿಂಗಯ್ತೆ ನೀವು ಮಾಡ್ತೀರೋ ಇಲ್ಲ ಅಂದ್ಬಿಟ್ಟು ಅವ್ರು ಏನು ಹೇಳ್ತಾರೋ ಅದು ನೋಡ್ಕೊಂಡು ನಾಳೆ ನಾನೇ ಹೇಳ್ತಿನಮ್ಮ ಬೇರೆಯವ್ರಿಗೆ ಬೇರೆಯವ್ರು ಆಲಗ ಹೇಳ್ಬಿಟ್ಟು ಕ್ಲೀನ್ ಮಾಡ್ರಿ ಅಣ್ಣ ಸ್ವಲ್ಪ ನಮ್ಮನೆ ಹತ್ರ ಹಿಂಗೈತೆ ಬೇಕಾದ್ರೆ ನಾನು ಎಷ್ಟು ಕಾಸು ಬೇಕೋ ಅಷ್ಟು ಕೊಟ್ಬಿಡ್ತೀನಿ ಹಂಗೇಳ್ತಿನಮ್ಮ ನಾನೂ ಸುಮ್ನೆ ಏನಕ್ಕೆ ಅಕ್ಕ ಪಕ್ಕ ಇರೋರ್ಗೆ ಸುಮ್ನೆ ಜಗ್ಳಗಳು ಬೇಡ ಇರೋ ಸ್ವಲ್ಪ ದಿನ ಹಂಗೆ ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಆಮೇಲೆ ಅಮ್ಮ ಹ್ಞೂ ಆಯ್ತಾ ಅಡುಗೆ ಏನು ತಿಂದೆ ಮಕ್ಳೆಲ್ಲ ಹೋದ್ರಾ ಸ್ಕೂಲ್ಗೆ ಆಮೇಲೆ ನಿಮ್ಮನೇ ಪಕ್ದಾಗೆ ಹೆಂಗೈತೆ ಹಾಂ ಹಂಗೇನಾ ಹ್ಞೂ ಅಯ್ಯೋ ಯಾರಿಗೆ ಹೇಳೋದೊ ಯಾರಿಗೆ ಬಿಡೋದೊ ಬಿಡಮ್ಮ ಎಲ್ಲ ಊರಾಗೂ ಇದೇ ಇರೋದು ಮನೆ ಹತ್ರ ಸುತ್ವಾಗಿ ಇಕ್ಕೊಳೋಣ ಅಂತ ಯಾರಿಗೂ ಯೋಚನೆ ಇರೊಲ್ಲ ಹ್ಞೂ ಸರಿಯಮ್ಮ ಮನೆಯಲ್ಲಿ ಮಕ್ಳೆಲ್ಲ ಕೇಳ್ದೆ ಅಂಥೇಳು ಮನೆಲ್ಲಿ ಮಕ್ಳೆಲ್ಲ ಚೆನ್ನಾಗಿ ನೋಡ್ಕೋ ಹ್ಞೂ ಕ್ಲೀನಾಗಿ ಇಕ್ಕೋ ನೀನು ಮನೆ ಸುತ್ತ ಕ್ಲೀನಾಗಿ ಸುತ್ವಾಗಿ ಇಕ್ಕೊಳ್ರಿ ಜ್ವರ ಗಿರ ಬರ್ತೈತೆ ಮಕ್ಳಿಗೆ ಸರಿ ಅಮ್ಮ ಹ್ಞೂ ಸರಿ ಟೈಮ್ ಟೈಮ್ಗೆ ಸ್ವಲ್ಪ ಊಟ ಮಾಡಮ್ಮ ಸರಿ ಆಯ್ತಮ್ಮ ಸರಿಮ್ಮ ಇಕ್ಲಾ